ನಾನು ಒಬ್ಬ ಕಲಾವಿದನಾಗಿ ನಮ್ಮ ಪ್ರಾದೇಶಿಕ ಸ್ಥಳದಲ್ಲಿ ಕೆಲವು ಕಷ್ಟಗಳನ್ನು ಅನುಭವಿಸಿದ್ದೇನೆ ಅವು ಯಾವುವು ಅಂದರೆ ಟೈಮ್ಗೆ ಸರಿಯಾಗಿ ಇಲ್ಲಿ ಯಾವುದೇ ರೀತಿಯ ಸ್ಟೇಜ್ ಸಿಗೋದಿಲ್ಲ ಸ್ಕೆಚ್ ಪೆನ್ ಸಿಗೋದಿಲ್ಲ ಪೆನ್ಸಿಲ್ ಸಿಗೋದಿಲ್ಲ ಎರೇಸರ್ ಸಿಗೋದಿಲ್ಲ ಇವೆಲ್ಲ ನಾನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ ಆದ್ದರಿಂದ ಕಲೆಗೆ ಬೇಕಾದ ಎಲ್ಲ ನಮಗೆ ದೊರಕಬೇಕಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಸಹ ಒಂದು ನಿರ್ದಿಷ್ಟವಾದ ಬೆಂಬಲವನ್ನು ನೀಡಿ ಕಲೆಯನ್ನು ಪ್ರೋತ್ಸಾಯಬೆ ಪ್ರೋತ್ಸಾಹವನ್ನು ಕೊಡಬೇಕೆಂದು ನನ್ನ ಅನಿಸಿಕೆ